ನಾನು ನಮ್ಮ ಕರ್ನಾಟಕದ ಬೇಲೂರು ಹಳೇಬೀಡು ಅಲ್ಲಿರುವ ಶಿಲಾಬಾಲಿಕೆಯರ ಚಿತ್ರವನ್ನು ಚಿತ್ರೀಕರಿಸಿ ತೋರಿಸಬೇಕೆಂದು ಇಚ್ಛಿಸುತ್ತೇನೆ ಏಕೆಂದರೆ ಅವುಗಳ ಮಹತ್ವ ಅವರು ಕಲ್ಲಿನಲ್ಲಿ ಕೆತ್ತಿರುವಂತಹವನ್ನು ನಾವು ಚಿತ್ರ ಬಿಡಿಸಲು ಸಾಧ್ಯವಿಲ್ಲ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಶಿಲ್ಪಿಸಿದ್ದಾರೆ ಆ ಶಿಲ್ಪಿಗಳು ಇನ್ನೂ ಹಲವೆಡೆ ನಮ್ಮ ದೇಶ ವಿದೇಶಗಳಲೆಲ್ಲ ಅದು ತಿಳಿಯಬೇಕು ನಮ್ಮ ಬೇಲೂರು ಹಳೇಬೀಡಿನ ಬಗ್ಗೆ ತಿಳಿದು ಗೊತ್ತಾಗಬೇಕು ಎಂದು ನಾನು ಅದನ್ನು ಚಿತ್ರೀಕರಿಸುತ್ತೇನೆ ಎಂದು ಹೇಳಲು ಇಚ್ಛಿಸುತ್ತೇನೆ